ಕಲೆ ಮತ್ತು ಕರಕುಶಲ ಕರಕುಶಲತೆ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು ಇವು ಮಾನವರ ಸೃಜನಶೀಲತೆ ಪರಂಪರೆ ಮತ್ತು ಜೀವನ ಶೈಲಿಯಲ್ಲಿ ಪ್ರತಿಬಿಂಬಿಸುವ ಅತ್ಯಂತ ಮುಖ್ಯ ಸಾಧನಗಳಾಗಿವೆ ಪ್ರಾಚೀನ ಕಾಲದಿಂದಲೂ ಕಲಾರೂಪಗಳು ಮತ್ತು ಜೀವನದ ನಮ್ಮ ಎಲ್ಲ ಅಂಶಗಳಲ್ಲಿಯೂ ಮುಖ್ಯ ಪಾತ್ರವಹಿಸಿವೆ ಉದಾಹರಣೆಗೆ ನೃತ್ಯ ಸಂಗೀತ ಶಿಲ್ಪಕ ಚಿತ್ರಗಲೆ ಶಿಲ್ಪಕಲೆ ಕರಕುಶಲ ವಸ್ತುಗಳು ಹೀಗೆ ಅನೇಕ ಕಲಾಮಾದರಿಗಳು ನಮ್ಮ ಸುತ್ತಲೂ ಇವೆ ಪ್ರಾಚೀನ ಶಿಲಾಯುಗದಿಂದ ಹಿಡಿದು ಇಂದಿನ ಆಧುನಿಕ ಡಿಜಿಟಲ್ ಯುಗದವರೆಗೆ ಕಲೆಗಳು ಹಲವಾರು ರೂಪಗಳನ್ನು ತೆಗೆದುಕೊಂಡಿವೆ ಕರಕುಶಲತೆ ಎಂದರೆ ಕೇವಲ ಕಲಾತ್ಮಕ ಚಟುವಟಿಕೆ ಅಲ್ಲ ಇದು ಒಂದು ಜೀವನೋಪಾಯವು ಆಗಿದೆ ಜಾನಪದ ಕಲಾಕೃತಿಗಳು ಕೈಯಿಂದ ಮಾಡಿದ ಭಿತ್ತಿಚಿತ್ರಗಳು ಕುಂಬಾರ ಕಲೆ ಹಾಸಿಗೆ ನೇಯುವ ಕಲಾತಂತ್ರಗಳು ಇವೆಲ್ಲವೂ ನಮ್ಮ ಗ್ರಾಮೀಣ ಪ ಪ್ರದೇಶಗಳಲ್ಲಿ ಸಹಜವಾಗಿವೆ ಸಹಜವಾಗಿಯೇ ಬೆಳೆದಿರುವ ಉದ್ಯೋಗ ಕ್ಷೇತ್ರಗಳಾಗಿವೆ ಈ ಕಲೆಗಳು ಗ್ರಾಮೀಣ ವ್ಯಕ್ತಿಗಳಿಗೆ ಸ್ವಾವಲಂಬನೆ ಹಾಗೂ ಜೀವನ ಜೀವನಾಧಾರವನ್ನು ನೀಡುತ್ತದೆ ನಾವು ಅನೇಕ ಬಾರಿ ಕೈಮಗ್ಗ ವಸ್ತ್ರ ಕೈಯಿಂದ ಜೋಡಿಸಲಾದ ಆಭಾರಣಗಳು ಮತ್ತು ಪೀಠೋಪಕರ್ಣಗಳನ್ನು ನೋಡಿರುತ್ತೇವೆ ಇವು ತಯಾರಾಗುವ ಪ್ರಕ್ರಿಯೆಯಲ್ಲಿ ಪ್ರಕ್ರಿಯೆಯನ್ನು ಗಮನಿಸಿದರೆ ಇದರಲ್ಲಿ ಇದ್ದ ಶ್ರಮ ಕೌಶಲ್ಯ ಮತ್ತು ನೈಪುಣ್ಯತೆಗಳು ಮೆಚ್ಚಬೇಕು ಇಂತಹ ಕರಕುಶಲ ವಸ್ತುಗಳು ತಯಾರಾಗುವ ಪ್ರಕ್ ಪ್ರಕ್ರಿಯೆಯು ತಾಂತ್ರಿಕ ಜೊತೆಗೆ ಶ್ರಮಿಕರ ಕೌಶಲ್ಯವನ್ನು ಹೊಂದಿದೆ ಇಂದಿನ ತಂತ್ರಜ್ಞಾನ ಯುಗದಲ್ಲೂ ಕರಕುಶಲ ವಸ್ತುಗಳು ತಮ್ಮ ಆದ್ಯತೆ ಕಳೆದುಕೊಳ್ಳದೆ ಮಾರುಕಟ್ಟೆಯಲ್ಲಿ ಬೇಡಿಕೆಯಲ್ಲಿವೆ ಕೈಮಗ್ಗ ಸೀರೆಗಳು ಹಸ್ತಕಲಾ ಉಡುಪುಗಳು ಮರದ ಮೇಲೆ ಕೆತ್ತಿದ ಚಿತ್ರ ಕಲೆಗಳು ಇತ್ಯಾದಿ ವಸ್ತುಗಳು ಆಧುನಿಕ ಫ್ಯಾಷನ್ ಜಗತ್ತಿಗೆ ಪ್ರವೇಶಿಸಿದೆ ಅದರ ಭಾಗವಾಗಿದೆ ಅದರ ಭಾಗವಾಗಿದೆ ಸಮಾಜದಲ್ಲಿ ಕಲೆ ಮತ್ತು ಕರಕುಶಲತೆ ಮಹತ್ವ ಹೆಚ್ಚಿಸುವುದಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಗ್ರಾಮೀಣ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳು ಸಹಕಾರಿ ಸಂಸ್ಥೆಗಳು ಹಲ ಇತ್ಯಾದಿಗಳು ಅದು ನಾವು ನಾನು ಯೂಟುಬ್ ಚ್ ಯೂಟೂಬ್ನಲ್ಲಿ ಅನೇಕ ನೃತ್ಯ ಮತ್ತು ನೃತ್ಯವನ್ನೆಲ್ಲ ನೋಡಿದ್ದೇನೆ ಯೂಟೂಬ್ ಚಾಣಲ್ ನೇಮ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ